ನಮ್ಮ ಹಳ್ಳಿಯಲ್ಲಿ ಕಿರಾಣಿ ಅಂಗಡಿಗಳು ಮತ್ತು ದಿನಸಿ ಅಂಗಡಿಗಳ್ ಇದಾವೆ ನಾವು ಅಂಗಡಿಗಳಲ್ಲಿ ನಾವು ವಸ್ತುಗಳ್ನ ನಾವು ವಾರಕ್ಕೆ ಒಂದ್ಸಲಿ ಖರೀದಿ ಮಾಡ್ತೀವಿ ಅಂದರೆ ತಗೋತೀವಿ ಅಲ್ಲಿ ಎಲ್ಲ ವಸ್ತುಗಳು ಇರ್ತವೆ ನಮಗ್ ಬೇಕಾದಂಥ ಎಲ್ಲ ವಸ್ತುಗಳು ಸಿಗುತ್ತೆ ಕಾಪಿ ಪುಡಿ ಆಗಿರ್ಬೋದು ಸಕ್ಕರೆ ಅಕ್ಕಿ ಗೋಧಿ ಎಲ್ಲ ಥರದ ಪೌಡರ್ಗಳ್ ಆಗಿರ್ಬೋದು ಇವುಗಳೆಲ್ಲ ಸಿಗುತ್ತೆ ನಾವು ನಮ್ಮ ಊರಲ್ಲಿ ಗೋಣಿಬೀಡಲ್ ಇರುವಂಥ ಯಾವ ಅಂಗಡಿಗಳಲ್ಲಿ ನಾವು ಖರೀದಿ ಮಾಡ್ತೀವಿ ಅಲ್ಲಿ ನಮಗೆ ಪರಿಚಯ್ದವ್ರೆ ಜಾಸ್ತಿ ಇರ್ತಾರೆ ಹಂಗಾಗಿ ನಾವು ಅಲ್ಲಿ ಏನು ಚೌಕಾಸೀ ಮಾಡೋಕೇನ್ ಹೋಗೋಲ್ಲ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಹಣಕ್ಕೆ ಕೊಟ್ಟು ಬರ್ತಿವಿ ಬಿಲ್ಲು ಬಿಲ್ ಎಷ್ಟು ಕೊಡ್ತಾರೆ ಅದಕ್ಕೆ ಕೊಡ್ತೀವಿ ನಮಗ್ ಎಲ್ಲ ವಸ್ತುಗಳು ಅಲ್ಲಿ ಸಿಗುತ್ತೆ ಮತ್ತು ನಾವು ನಮ್ಮ ನಮ್ಮ ನಮ್ಮದು ಗೋಣಿಬೀಡು ಇರುವಂಥದ್ದು ಪಕ್ಕದ ಹಳ್ಳಿ ಮರ ಬೈಲು ಅಂತ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಿರಾಣಿ ಅಂಗಡಿಗಳು ಇಲ್ಲ ನಾವು ಬರಬೇಕಂದ್ರೆ ನಾವು ಗೋಣಿಬೀಡಿಗೆ ಬರಬೇಕು ಅಲ್ಲಿ ನಮಗೆ ಎಲ್ಲ ವಸ್ತುಗಳು ದೊರಕ್ತವೆ ನಾವು ಅಲ್ಲಿಂದ ಎಲ್ಲ ತಗೊಂಡ್ ಹೋಗ್ತಿವಿ ಏನು ನಮಗ್ ಏನೇನು ಮನೆಗೆ ಏನೇನು ಬೇಕು ಅದನೆಲ್ಲ ನಾವು ತಗೊಂಡ್ ಹೋಗ್ತಿವಿ ಮತ್ತು ಏನಾದ್ರು ನಮಗೆ ಫಂಕ್ಷನ್ಗಳ್ ಆದಾಗ್ಲೂ ನಾವು ದೊ ಮನೇಲಿ ದೊಡ್ಡ ದೊಡ್ಡ ಫಂಕ್ಷನಾದಾಗ್ಲು ಸಹ ನಾವು ಆ ಅಂಗಡಿಗಳಿಗೆ ಲೀಸ್ಟ್ಗಳ್ನ ಕೊಟ್ಬಿಟ್ಟರೆ ಅವರು ನಮಗ್ ಎಲ್ಲಾದ್ನೂ ಪ್ಯಾಕ್ ಮಾಡಿ ಕಟ್ಟಿ ಇಟ್ಟು ಬಿಟ್ಟು ಕಟ್ಟಿಟ್ಟಿರ್ತಾರೆ ನಾವು ಅದನ್ನು ಅದರಲ್ಲಿ ನಾವು ಅದನ್ನು ಅವ್ರು ಅವ್ರು ಕಟ್ಟಿಟ್ಟಾಗ ಅದನ್ ಅಮೌಂಟು ನಾವು ಕೊಟ್ಬಿಟ್ಟು ತಗೊಂಡ್ ಹೋಗ್ತಿವಿ ಮತ್ತು ಅವ್ರು ಏನಾದ್ರು ನಾವು ಉಳಿಕೆ ಉಳ್ದಿದ್ರೆನಾರು ಅಮೌಂಟನ ಏನಾದ್ರು ಸಾಮಾನುಗಳು ನಮ್ಗೆ ಏನಾದ್ರು ಜಾಸ್ತಿ ಮಿಕ್ಕಿತ್ತು ಅಂದರೆ ಅದನ್ನ ಅವರು ವಾಪಾಸ್ ತಗೋತಾರೆ ವಾಪಾಸ್ ತಗೊಂಡು ಅಮೌಂಟ್ ಬೇಕಂದರೆ ಅಮೌಂಟ್ ಕೊಡ್ತಾರೆ ಇಲ್ಲ ಅಂದರೆ ನಮಗೆ ಇನ್ನೂ ಸಾಮಾನುಗಳ್ನು ಕೊಡ್ತಾರ್ ಇಲ್ಲಂದ್ರೆ ಯಾವ ರೀತಿನಾದ್ರು ಬೇಕಾದರೆ ನಾವು ಮಾಡ್ಬೋದು ಇಷ್ಟೆಲ್ಲ ಸೌಕರ್ಯಗಳು ನಮ್ಮ ಹಳ್ಳಿಯಲ್ಲಿ ಇದಾವೆ ಆದರೆ ನಮಗೆ ನಮ್ಮೂರಲ್ಲಿ ಆದಂತಹ ಒಂದು ಅಂಗಡಿಗಳು ಕಿರಾಣಿ ಅಂಗ್ಡಿಗಳಲ್ಲೆ ನಾವು ಎಂತಕೊಂದು ಸಣ್ಪುಟ್ಟ ವಸ್ತುಗಳಿಗು ಬರಬೇಕಂದ್ರು ನಾವು ಪಕ್ಕದ ಒಂದು ಗೋಣಿಬೀಡು ಅನ್ನೋ ಒಂದು ಊರಿಗೇ ಬರಬೇಕು ಬಂದು ನಾ ಅಲ್ಲಿಂದ ತಗೊಂಡು ಹೋಗಬೇಕು ನಮಗ್ ಅಲ್ಲಿ ನೆ ಅಂಗಡಿಗಳು ಪರಿಚಯ ಪರ್ಚಯ ಇರೋದ್ರಿಂದ ನಮಗೆ ಅವರು ಅವ್ರಹತ್ರ ಏನು ನಾವು ಚೌಕಾಸಿ ಮಾಡಿಲ್ಲ ಅಂದರೆ ಇದೂ ಯಾವ ದಿನಸಿ ಅಂಗಡಿಗಳಲ್ಲಿ ಹೆಂಗೆ ಚೌಕಾಸಿ ಮಾಡೋಕೇನ್ ಬರೋಲ್ಲ ಆದರೆ ಬಟ್ಟೆ ಅಂಗಡಿಗಳಲ್ಲಾದ್ರೆ ಮಾಡ್ಬೌದು ಏನಾರು ಚೌಕಾಸಿ ಅವ್ರು ಹೇಳಿದ್ ಇಲ್ಲ ಅದು ಅಷ್ಟಕ್ಕೆ ಆಗಲ್ಲ ಇಷ್ಟಕ್ಕೆ ಕೊಡಿ ಅಂತ ಅನ್ಬೌದು ಆದರು ನಾವು ದಿನಸಿ ಅಂಗಡಿಗಳಲ್ಲೆ ನಾವು ಚೌಕಾಸಿ ಮಾಡೋಕ್ ಹೋಗಲ್ಲ ಅವರು ಹೇಳಿದ್ ಎಷ್ಟು ಹೇಳಿರ್ತರೆ ಅಷ್ಟಕ್ ಅಮೌಂಟ್ಗೆ ಕೊಟ್ಟು ನಾವು ಬರ್ತಿವಿ ತಗೊಂಡು ಬರ್ತಿವಿ ಎಲ್ಲ ವಸ್ತುಗಳು ನಮಗೆ ಅಲ್ಲಿ ಇಲ್ಲಿ ಲಭ್ಯ ಆಗುತ್ತೆ ನಮಗೆಲ್ಲಾ ರೀತಿಯಾದಂಥ ವಸ್ತುಗಳು ಸಹ ದೊರಕ್ತವೆ ಅದೊಂಥರ ನಮಗೆ ನಾವು ಹೊರ್ಗಡೆ ಎಲ್ಲಾದ್ರು ದೂರ ಊರಿಗೆ ಮ ಚಿಕ್ಕಮಗ್ಳೂರು ಮೂಡಿಗೆರೆ ಇಂಥ ದೊಡ್ಡ ಪಟ್ಟಣಗಳಿಗೆ ನಾವು ಹೋಗಬೇಕಾಗಿಲ್ಲ ನಮಗೆಲ್ಲಾ ವಸ್ತುಗಳು ಸಹ ಇಲ್ಲೇ ದೊರಕ್ತವೆ ನಾವು ನಮ್ಮಮನೆಯಲ್ಲಿ ಪಂಕ್ಷನ್ ಮಾಡ್ಲಿ ನಮ್ಮದು ಸ್ಕೂಲಿವೆ ಸ್ಕೂಲಿಂದು ಪಂಕ್ಷನ್ ಮಾಡಿ ಮಾಡಿದಾಗ್ಲೂ ನಾವು ನಾವು ಇಲ್ಲೇ ಎಲ್ಲ ವಸ್ತುಗಳನ್ನು ನಾವು ತಗೊಂಡು ಬರ್ತಿವಿ ಹಾಲು ಮೊಸ್ರು ಮಜ್ಜಿಗೆ ಎಲ್ಲ ದಿನಸಿ ಪದಾರ್ಥಗಳು ಸಹ ಇಲ್ಲೇ ಲಭ್ಯ ಆಗುತ್ತೆ ನಮ್ಗೆ ಯಾವುದೇ ಆದಂಥ ಸಮಸ್ಯೆ ಆಗೋಲ್ಲ ಆದರೂ ನಮಗೆಲ್ಲ ರೀತಿಯಾದಂಥ ಒಳ್ಳೆ ಅಚ್ಚುಕಟ್ಟಿನ ಪದಾರ್ಥಗಳ್ನೆ ನಮಗೆ ಲಭ್ಯವಾಗುತ್ತೆ